ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕದ ಭಾಷೆ ಅಂತ ಬಂದರೆ ಕನ್ನಡ ಕನ್ನಡದ ಕನ್ನಡ ಭಾಷೆ ನಮ್ಮ ಸಾಂಸ್ಕೃತಿಕದ ಸಾಂಸ್ಕೃತಿಕತೆಯನ್ನು ತಿಳ್ಕೋಬೇಕು ಅಂತ ಬಂದಾಗ ಕನ್ನಡ ಭಾಷೆ ತುಂಬನೇ ಅನುಕೂಲ ಆಗತ್ತೆ ನಾನು ಕನ್ನಡ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉದಾಹರಣೆಯ ಮೂಲಕ ಹೇಳ್ಬೇಕು ಅಂತ ಬಂದಾಗ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಮತ್ತೆ ಭಾಷೆಯ ಆಗುಹೋಗುಗಳ ಬಗ್ಗೆ ಯಾಕಂದರೆ ಕನ್ನಡ ಅಂತ ಬಂದಾಗ ನಮ್ಮ ಕನ್ನಡ ಕರ್ನಾಟಕದಲ್ಲಿರೋರಿಗೆ ಎಲ್ಲರಿಗೂ ಕನ್ನಡ ಭಾಷೆ ಅರ್ಥ ಆಗುತ್ತೆ ಸೊ ಪ್ರತಿಯೊಂದು ವಿಷಯನ ನಮಗೆ ಅರ್ಥ ಆಗ್ಬೇಕು ಅಂತ ಬಂದಾಗ ಭಾಷೆ ತುಂಬ ತುಂಬನೇ ಅತ್ಯುನ್ನತ ಪಾತ್ರ ವಹಿಸುತ್ತೆ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಅಂತ ಒಂದು ಸಾಂಸ್ಕೃತಿಕತೆ ಅಂತ ಬಂದಾಗ ನೃತ್ಯ ಶೈಲಿ ಆಗಿರ್ಬೋದು ಯಕ್ಷಗಾನ ಗಾರುಡಿ ಕುಣಿತ ಆಮೇಲೆ ಗಾರುಡಿ ಕುಣಿತ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಇದೆಲ್ಲ ನಮ್ಮ ಸಾಂಸ್ಕೃತಿಕೆಯೇ ಸಾಂಸ್ಕೃತಿ ಸಾಂಸ್ಕೃತಿಕತೆಯ ಒಂದು ಭಿನ್ನತೆ ಆಗಿರತ್ತೆ ಸೊ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದಾಗ ಕನ್ನಡದ ಕನ್ನಡ ಭಾಷೆಯ ಪ್ರಾಮುಖ್ಯತೆ ತುಂಬನೇ ಅಪಾರವಾಗಿರುತ್ತೆ